ಹಲೋ ಮೇಡಮ್ ನಮಸ್ತೆ ಹಾಂ ನಿನ್ನೆ ನಾನು ನಿಮ್ಮ ಕ್ಲಿನಿಕಿಗೆ ಬಂದಿದ್ದೆ ಹಾಂ ಜ್ವರ ಅಂಥೇಳಿ ಹಾಂ ನೀವು ಟ್ಯಾಬ್ಲೆಟ್ ಕೊಟ್ಟಿದ್ದಿರಿ ಹಾಂ ಅದೂ ನುಂಗಿದ ಮೇಲೆ ಏನು ವಾಮಿಟ್ ಸೆಷನ್ ಎಲ್ಲ ಜಾಸ್ತಿ ಆಗ್ತಿದೆ ಜ್ವರ ಎಲ್ಲ ಬರ್ತಿದೆ ಆಮೇಲೆ ಅಲರ್ಜಿ ಥರ ಎಲ್ಲ ಆಗಿದೆ ಅದು ಅದಕ್ಕೆ ಕೇಳೋಣಾ ಅಂತ ಮಾಡಿದೆ ಮ್ಯಾಮ್ ಹಾಂ ನೀವು ಹೇಳಿದ ಥರನೆ ಬೆಳಗ್ಗೆ ಒಂದು ಮತ್ತೆ ಸಾಯಂಕಾಲ ಒಂದು ಊಟ ಆದಮೇಲೆ ಹಾಂ ನಾನು ಅದನ್ನೆ ತಗೊಂಡಿದ್ದು ಮ್ಯಾಮ್ ಹಾಂ ಟಿಫನ್ ಆದಮೇಲೆ ಬೆಳಗ್ಗೆ ಒಂದು ಮತ್ತೆ ಟಿಫನ್ ಆದಮೇಲೆ ಸಾಯಂಕಾಲ ಒಂದು ಹಾಂ ಅಲ್ಲ ಟಿಫನ್ ಆದಮೇಲೆ ಬೆಳಗ್ಗೆನೆ ಹಾಂ ರಿಯಾಕ್ಷನ್ ಆಗಿದೆ ಅಲರ್ಜಿ ಇಟ್ಟಲ್ಲೆ ಇಲ್ಲ ಇಲ್ಲ ಯಾವುದು ಟ್ಯಾಬ್ಲೆಟ್ ತಗೊಂಡಿಲ್ಲ ವಾಮಿಟ್ ಸೆಷನ್ ಎಲ್ಲ ಜಾಸ್ತಿ ಆಗ್ತಿದೆ ಅದಕ್ಕೆ ತುಂಬ ಸುಸ್ತು ಆಗ್ತಿದೆ

ಹಾಂ ಮ್ಯಾಮ್ ಹಲ್ ಹಲೋ ಮೀಟ್ ಮಾಡ್ತೀನಿ ನಾಳೆ ಕ್ಲಿನಿಕಿಗೆ ಬಂದು ಹಾಂ ಓಕೆ ಮ್ಯಾಮ್ ತ್ಯಾಂಕ್ ಯು ಹಾಂ ಓಕೆ ಮ್ಯಾಮ್ ತ್ಯಾಂಕ್ ಯು